ಎಲ್ಲರೊಂದಿಗೆ ಕುಳಿತು ಊಟ ಮಾಡುವುದಂದ್ರೆ ನನಗೆ ತುಂಬ ಇಷ್ಟ ಯಾಕೆಂದರೆ ಊಟ ಮಾ ಊಟ ಮಾಡುವಾಗ ಹರಟೆ ಹೊಡೆಯುತ್ತಾ ಅಲ್ಲಿಯ ಇಲ್ಲಿಯ ವಿಷಯ ಮಾತಾಡುತ್ತಾ ನಮ್ಮ ಹಿಂದಿನ ಸ್ಮರಣೀಯ ಕ್ಷಣಗಳನ್ನು ನೆನೆಸುತ್ತಾ ಊಟ ಮಾಡುವುದು ಮಜಾ ಉಂಟಲ್ಲ ಅದು ಒಬ್ಬೊಬ್ಬರೇ ಕುಳಿತು ಮಾಡುವ ಊಟದಲ್ಲಿ ಸಿಗುವುದಿಲ್ಲ ಯಾಕೆಂದರೆ ನಾವು ಕಳೆದಂಥ ಅವಸ್ ಅವಿಸ್ಮರಣೀಯ ಘಟನೆಗಳನ್ನು ನೆನಪಿಗೆ ಬರ್ತೇವೆ ಎಣಿಸ್ತೇವೆ ನಗಾಡ್ತೇವೆ ಅದಲ್ಲದೆ ನಾವು ಯಾವಾಗೆಂದರೆ ಸಾಧಾರಣವಾಗಿ ಮಧ್ಯಾಹ್ನದ ಊಟಕ್ಕೆ ಬೇರೆಯವರನ್ನು ಆಹ್ವಾನಿಸುತ್ತೇವೆ ಯಾಕೆಂದರೆ ರಾತ್ರಿ ಕೆ ಕರೆಯುವುದು ಕಡಿಮೆ ಯಾಕೆಂದರೆ ಹಿಂದೆ ಹೋಗುವ ಸವಲತ್ತುಗಳು ಸ್ವಲ್ಪ ಕಡಿಮೆ ಇದ್ದರೆ ಅಥವಾ ತೊಂದರೆ ಆದರೆ ಇದು ಮಧ್ಯಾಹ್ನ ಆದರೆ ಪರವಾಗಿಲ್ಲ ಆರಾಮಲ್ಲಿ ಹೋಗಿ ಬರಬಹುದು ಆ ನಿಟ್ಟಿನಲ್ಲಿ ನಾವು ಸಾಧಾರಣವಾಗಿ ಮಧ್ಯಾಹ್ನದ ಊಟಕ್ಕೆ ಬೇರೆಯವರನ್ನು ಆಹ್ವಾನಿಸ್ತೇವೆ ಅದಲ್ಲದೆ ದೊಡ್ಡ ಪ್ರಮಾಣ ಜನರು ಒಟ್ಟಿಗೆ ಕುಳಿತು ಊಟ ಮಾಡುವುದನ್ನು ನೋಡ್ ತುಂಬ ಸಲ ನೋಡಿದ್ದೀನಿ ಯಾಕೆಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಆಗಲಿ ಅಥವಾ ಒಂದು ಉಪನಯವಾಗಲಿ ಏನಾದರೂ ಒಂದು ಧಾರ್ಮಿಕ ಕಾರ್ಯಕ್ರಮ ಇದ್ದರೆ ಅದು ದೇವಸ್ಥಾನದಲ್ಲಿ ರಥೋತ್ಸವ ನೇ ಅಂತ ಇದ್ದಲ್ಲಿ ಸಾರ್ವಜನಿಕ ಅನ್ನಸಂತರ್ಪಣೆ ನಡೀತದೆ ಆಗ ಅತಿ ಹೆಚ್ಚು ಪ್ರಮಾಣದಲ್ಲಿ ತುಂಬ ದೊಡ್ಡ ಪ್ರಮಾಣದ ಜನರು ಬರ್ತಾರೆ ಆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಂಥ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವುದನ್ನ ನಾನು ನೋಡಿದ್ದೇನೆ